ಮೂರು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಇಪ್ಪತ್ತೊಂದು ಮಾರ್ಚ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಹತ್ತು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಎಂಬತ್ತ ಏಳು ಇಪ್ಪತ್ತೆಂಟು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಹನ್ನೆರಡು ಮೇ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು